ವಿಜಯನಗರ ಜಿಲ್ಲೆಯಲ್ಲಿ ಸಾಂಪ್ರದಾಯಿಕವಾಗಿ ಅಂತ ಹೇಳಿದರೆ ಜನಪ್ರಿಯವಾಗಿರುವ ತಿಂಡಿ ತಿನಿಸು ಅಂತೇಳಿದರೆ ಮಂಡಕ್ಕಿ ಒಗ್ಗರ್ಣೆ ಮತ್ತು ಯಾದು ಗಿರ್ಮಿಟ್ಟಿ ಗಿರ್ಮಿಟ್ಟು ಅಂತ್ಹೇಳಿ ತುಂಬ ಇಷ್ಟ ಪಡ್ತಾರೆ ಜನ ಗಿರ್ಮಿಟ್ಟಿಗೆ ಇದು ಏನು ಸೌತೇಕಾಯಿ ಹಸಿಕೊಬ್ರಿ ಮತ್ತು ಗದ್ದರಿ ಮತ್ತು ಉಳ್ಳಾಗಡ್ಡಿ ಮತ್ತು ತಮಟೆಣ್ಣು ಈ ಥರದ್ದೆಲ್ಲ ಹಸಿದೆಲ್ಲ ಹಾಕಿ ಗಿರ್ಮಿಟ್ಟು ಅಂತ ಮಾಡ್ತಾರೆ ಅದು ತುಂಬ ಟೇಸ್ಟಿ ಆಗಿರತ್ತೆ ಅದಕ್ಕೆ ಮತ್ತು ಅದ್ರ ಜೊತೆಗೆ ಅಲ್ಸಂದಿ ವಡೆ ಮಾಡ್ತಾರೆ ಅಲ್ಸಂದಿ ವಡೆ ಅಂದರೆ ಅಲ್ಸಂದಿ ಬೆಳೆಯನ್ನ ನೆನೆ ಇಡಬೇಕು ಒಂದು ನಾಲ್ಕು ತಾಸು ಅಲ್ಸಂದಿ ಬೆಳೆಯನ್ನ ನೆನೆ ಇಟ್ಟು ಅದನ್ನ ರುಬ್ಬಿ ಅದ್ರಗೆ ಹೇ ಇದರಲ್ಲೇನೋ ಗ್ರ್ಯಾಂಡರಲ್ಲೆ ಹಾಕ್ಬೇಕಾದ್ರೆ ಸ್ವಲ್ಪ ಹಸಿಮೆಣ್ಸಿನ್ ಕಾಯಿ ಕೋತಂಬರಿ ಮತ್ತು ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಇನ್ನ ನುಣ್ಣುಗೆ ರುಬ್ಕಬೇಕು ರುಬ್ ರುಬ್ಬಿದ ಮೇಲೆ ಅದನ್ನ ಎಣ್ಣೆಯಲ್ಲಿ ಕರಿಬೇಕು ಅವಾಗ ಚೆನ್ನಾಗಿ ಡ್ರಯ್ ಅಂದರೆ ಕರುಮ್ ಕರುಮ್ ಅಂತ್ಹೇಳಿ ತಿನ್ಬೋದು ವಡೆಯನ್ನ ಮತ್ತು ಉದ್ದಿನ ವಡೆ ಕೂಡ ಉದ್ದಿನ ವಡೆ ಕೂಡನು ಅದು ಕೂಡ ನೈಟ್ ರಾತ್ರಿ ಸಲ್ಪತ್ತು ನೆನೆ ಹಾಕ್ಬೇಕು ಮತ್ತು ಬೆಳಗ್ಗೆ ಅದನ್ನ ರುಬ್ಬಿ ಮಾಡುವಂಥದ್ದು ಇರ್ತತಿ ಅದು ಕೂಡ ತುಂಬಾ ಚೆನ್ನಾಗಿ ಇರ್ತತಿ ಅಮೇಲೆ ಶೇಂಗ ಚಟ್ನಿ ಕೂಡ ಶೇಂಗ ಅಂದರೆ ಈ ಶೇಂಗ ಶೇಂಗವನ್ನ ಹುರ್ದ್ಕೊಂಡು ಮತ್ತು ಹಸೆಮೆಣ್ಸಿನ ಕಾಯಿ ತಮಟೆ ಹಣ್ಣು ಮತ್ತು ಅದಕ್ಕೆ ಕೊತಂಬರಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಒರಳಲ್ಲಿ ರುಬ್ಬಿದರೆ ತುಂಬ ಟೇಸ್ಟ್ ಇರತ್ತೆ ಇವಾಗ ಮಿಕ್ಸಿ ಆಗಿರೋದರಿಂದ ಮಿಕ್ಸಿಯಲ್ಲಿ ಅಷ್ಟು ಚೆನ್ನಾಗಿ ಇರಲ್ಲ ಹಾಗಾಗಿ ಒರಳಲ್ಲಿ ರುಬ್ಬಿದರೆ ತುಂಬ ಟೇಸ್ಟಿ ಆಗಿರತ್ತೆ ಚಟ್ನಿ ಕೂಡ ಶೇಂಗ ಚಟ್ನಿ ಮತ್ತು ಇನ್ನೊಂದು ಜಾಸ್ತಿ ಅಂದರೆ ಕೊಬ್ಬರಿ ಚಟ್ನಿ ಕೂಡಾನು ಮಾಡ್ತಾರೆ ಹಸಿಕೊಬ್ರಿ ಚಟ್ನಿ ಅದಕ್ಕು ಕೂಡಾನು ಈ ಹಸಿಮೆಣ್ಸಿನ ಕಾ ಹಸಿಮೆಣ್ಸು ಕಾಯಿ ಹಾಕ್ತಾರೆ ಅಷ್ಟೇ ಹಸಿಮೆಣ್ಸಿನ ಕಾಯಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾರೆ ಅಸ್ಟಾಕಿ ಕೊಬ್ಬರಿ ಚಟ್ನಿ ಕೂಡಾನು ಮಾಡ್ತಾರೆ ಅದು ಕೂಡ ಟೇಸ್ಟಿ ಆಗಿರುತ್ತೆ ಮತ್ತು ಇಲ್ಲಿ ಪಡ್ಡು ದೋಸೆ ಅಂತ್ಹೇಳಿ ಮಾಡ್ತಾರೆ ಪಡ್ಡು ದೋಸೆ ಅದು ರಾತ್ರೀನೇ ಅಕ್ಕಿ ನೆನೆ ಕೊಂಡು ಪಡ್ಡು ಭಾಳ ಫೇವ್ರೇಟ್ ಪಡ್ಡು ಕೂಡಾನು ರಾತ್ರಿ ಅಕ್ಕಿ ನೆನ ಕಂಡಾರಾ ಅಕ್ಕಿ ಮತ್ತು ಉದ್ದಿನ ಗುಂಡು ಮತ್ತು ಮೆಂತ್ಯ ಕಾಳು ಮೆಂತ್ಯ ಕಾಳು ಅಂತ್ಹೇಳಿ ಹಾಕ್ತಾರೆ ಅದಕ್ಕೆ ಅದ್ಯೆಲ್ಲ ಹಾಕಿ ರಾತ್ರಿ ನೆನಕೀ ಬೆಳಗ್ಗೆ ನೆನೆ ಹಾಕಿ ರಾತ್ರೆ ರುಬ್ಬಿಕ್ಯಾಂಡು ಮತ್ತು ಬೆಳಗ್ಗೆ ಮಾಡ್ಬೇಕು ಅದನ್ನ ಪಡ್ಡಾದರೂ ಮಾಡ್ಬೋದು ದೋಸೆ ಆದರೂ ಮಾಡ್ಬೋದು ಇಡ್ಲಿ ಆದರೂ ಕೂಡಾನು ಮಾಡ್ಬೋದು ಅದರಲ್ಲಿ ಆ ಹಿಟ್ಟಲ್ಲಿ ದೋಸೆ ಭಾಳ ಚೆನ್ನಾಗಿ ಬರ್ತವು ಪಡ್ಡು ಕೂಡಾನು ಪಡ್ಡಿಗೆ ಅಂದರೆ ಇದನ್ನ ಹಾಕಬೇಕು ಅದು ಅದಕ್ಕು ಕೂಡಾನು ಸಣ್ಣಗಿ ಉಳ್ಳಾಗಡ್ಡಿ ಹೆಚ್ಕ್ಯಾಂಡು ಉಳ್ಳಾಗಡ್ಡಿ ಹಸಿಮೆಣ್ಸಿನಕಾಯಿ ಕೋತಂಬರಿ ಹಾಕಿ ಹೆಚ್ಕ್ಯಾಂಡು ನಮಗೆ ಎಷ್ಟು ಬೇಕು ಅಷ್ಟು ಪಡ್ಡಾಕಿದ್ರೆ ಸಕ್ಕತ್ ಇರುತ್ತೆ ಮತ್ತು ದೋಸೆ ದೋಸೆ ಅಂತ್ಹೇಳಿದ್ರೆ ಉತ್ತಪ್ಪನು ಮಾಡ್ಬೌದು ಮಸಾಲೆ ದೋಸೆ ಕೂಡಾನು ಮಾಡ್ಬೌದು ಆಮೇಲೆ ಕಡ್ಲೆ ಪುಡಿ ಹಾಕಿ ಕೂಡಾನು ದೋಸೆ ಮಾಡ್ಬೋದು ಕಡ್ಲೆ ಪುಡಿ ಅಂದರೆ ಶೇಂಗಾನೆ ಶೇಂಗಾ ಹುರ್ಕೊಂಡು ಅದಕ್ಕೆ ಖಾ ಅಗ್ ಅದಕ್ಕ ಖಾರ ಪುಡಿ ಉಪ್ಪು ಮತ್ತು ಬೆಳ್ಳುಳ್ಳಿ ಹಾಕಿರ್ತಾರೆ ಅದು ಶೇಂಗಾ ಪುಡಿ ಅಂತ್ಹೇಳ್ತಾರೆ ಅದು ಕೂಡ ತುಂಬ ಇಷ್ಟ ಪಟ್ಟು ತಿಂತಾರೆ ಮತ್ತು ಸ್ವೀಟ್ ಅಲ್ಲಿ ಸ್ವೀಟ್ ಅಂತ್ಹೇಳಿದ್ರೆ ಇದು ಬೇಸನ್ ಉಂಡೆ ಅಂತ್ಹೇಳಿ ಮಾಡ್ತೀವಿ ನಾವು ಈ ಕಡೆ ಸ್ವೀಟು ಬೇಸನ್ ಉಂಡೆ ಮಾಡ್ಬೇಕಾದರೆ ಅದನ್ನ ಇದು ಕಡ್ಲೆ ಬೆಳೆ ಇಟ್ಟು ತಗಂಡು ಅದನ್ನ ತುಪ್ಪದಲ್ಲಿ ಹುರಿತಾರೆ ಬೇಸನ್ ಉಂಡೆಯನ್ನ ಮಾಡ್ಬೇಕಾದರೆ ಆಮೇಲೆ ಸಕ್ರೆ ಸಕ್ರೆ ಕೂಡ ತುಪ್ಪದಲ್ಲಿ ಹುರ್ದು ಅದನ್ನ ಬಿಸಿಗೆ ಕಾಯಿಸಿ ಅದನ್ನು ಕೂಡ ಬೇಸನ್ ಉಂಡೆ ಮಾಡಿದರೆ ಎಷ್ಟು ಟೇಸ್ಟಿ ಆಗಿರತ್ತೆ ಅಂದರೆ ತುಂಬಾ ಬಾಯಲ್ಲೆ ಕರಗೋ ಕರಗುತ್ತೆ ಅಂತ ಟೇಸ್ಟಿ ಆಗಿರತ್ತೆ ಅದು ಕೂಡ ಬೇಸನ್ ಉಂಡೆ ಮತ್ತು ಕೊಬ್ಬರಿ ಕರ್ಚಿಕಾಯಿ ಅಂತ್ಹೇಳಿ ಮಾಡ್ತೀವಿ ನಾವು ಕೊಬ್ಬರಿದು ಒಣ ಕೊಬ್ಬರಿ ಒಣ ಕೊಬ್ಬರಿ ಅರ್ಜಿಕೆಂಡು ಅದಕ್ಕೆ ಸಕ್ರೆ ಆಗ್ತೀವಿ ಇಲ್ಲ ಬೆಲ್ಲನು ಹಾಕ್ಬೌದು ಸಕ್ರೆ ಆದರೂನು ಹಾಕ್ಬೌದು ಅದನ್ನ ಕೂಡಾನು ಮಿಕ್ಸಿ ಇದನ್ನ ಸಣ್ಣಗೆ ಮಿಕ್ಸಿ ಮಾಡಿ ಸ್ವಲ್ಪ ಡ್ರಯ್ ಮಾಡ್ಕ್ಯೆಬಿಟ್ರೆ ಕರೆಗೊಡತ್ತೆ ಅದಕ್ಕೆ ಕ ಕೊಬ್ಬರಿ ಕರ್ಚಿಕಾಯ್ ಅದುಕೂಡಾನು ತುಂಬ ಚೆನ್ನಾಗಿ ಇರತ್ತೆ ಸ್ವೀಟ್ ಐಟಮಲ್ಲಿ ಮತ್ತು ಇನ್ನು ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ಲಡ್ಡು ಅಂತ್ಹೇಳಿ ಮಾಡ್ತಾರೆ ಲಡ್ಡು ಅದು ಭಾಳ ಚೆನ್ನಾಗಿ ಇರ್ತತಿ ಅದು ಕೂಡ ಕಡ್ಲೆಬೇಳೆ ಹಿಟ್ಟಿಂದ ಮಾಡ್ತಕ್ಕಂಥದ್ದು ಅದನ್ನ ಚೆನ್ನಾಗಿ ಕಲ್ಸ್ಕೆಂಡು ಈ ಥರ ಎಲ್ಲ ಇದನ್ನ ಮಾಡ್ಕೆಂಡು ಹಿಟ್ಟೆಲ್ಲಾ ನೀರಾಗೆ ಕಲ್ಸ್ಕೆಂಡು ಅದನಿಂಗ ಒಂದು ಪಾತ್ರೆ ಇರತ್ತೆ ಅದರಲ್ಲೀಗ ಉದ್ದಿದರೆ ಅವು ಇಷ್ಟ್ ಇಶ್ ಇಶ್ ಇಷ್ಟು ಬೂಂದಿ ಟೈಪ್ ಬರ್ತವೆ ಅವು ಬಂದ ಮೇಲೆ ಅವುನ್ನ ಪಾನಕ ಕಾಸ್ ಇಟ್ಟಿರ್ತಾರೆ ಅದ್ರಗ್ ಮತ್ತು ಪಾನಕದಲ್ಲಿ ಹಾಕ್ತಾರೆ ಆ ಪಾನಕದಲ್ಲಿ ಹಾಕಿದಾಗ ಅದು ಬಾಳ ಈ ಅವ್ ಆಮೇಲೆ ಡ್ರಯ್ ಆಗತ್ತೆ ಅದು ಕೂಡ ತುಂಬ ಟೇಸ್ಟಿ ಆಗಿರತ್ತೆ ಲಡ್ಡು ಕೂಡ ಮತ್ತು ಇನ್ನು ಡಾಣಿಗುಗ್ಯ ಅಂತ್ಹೇಳಿ ಮಾಡ್ತಾರೆ ಅದು ಕೂಡ ಕಡ್ಲೆಬೇಳೆ ಹಿಟ್ಟಿಂದ ಮಾಡದು ಅದು ಸ್ವಲ್ಪ ಉಪ್ಪು ಖಾರ ಹಾಕಿದ್ರೆ ಇನ್ನ ಅದು ಕೂಡನು ಡಾಣಿಗುಗ್ಯ ಅಂತ್ಹೇಳಿ ಮಾಡ್ತಾರೆ ಅದು ಮಂಡಕ್ಕಿಯಲ್ಲಿ ತಿನ್ಬೋದು ಯಾವ್ದ್ರಲ್ಲಾದರೂ ತಿನ್ಬೋದು ಸಾಯಂಕಾಲ ಈ ಇದು ಈ ಇದಕಷ್ಟೇ ತಿನ್ಬೋದು ಅದು ಸಾಯಂಕಾಲ ಟೈಮ್